ಹಾಂ ಹಲೋ ಹೇಳಿ ರೀ ಹಾಂ ನಮಸ್ತೆ ಏನು ಫಂಕ್ಷನ್ ಇದೆಯಾ ಮನೆಯಲ್ಲಿ ಹಾಂ ಯಾವ ಹೂ ಬೇಕು ನಿಮಗೆ

ಈಗ ಆ ರೋಜ್ ಅಂದರೆ ಚಟ್ಟಿ ಗುಲಾಬಿ ಅಂತ ಬರುತ್ತೆ ಅಲ್ಲರೀ ಒಂದು ಒಂದು ಹತ್ತು ರೂಪಾಯಿಗೆ ಒಂದು ಒಂದು ಪಾಕೆಟ್ ಅವು ಹಾಂ ನೀವು ಭಾಳ ತಗೊಂಡರೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಮಾಡ್ಬಹುದು ರೀ ಇದು ಮಾರ್ಗ ಮಾರುಗಟ್ಲೆ ತಗೊಂಡರೆ ನಿಮ್ಗೆ ಸವಿ ಆಗುತ್ತಾ ಒಂದು ಒಂದು ಮೊಳ ತಗೊಂಡ್ರೆ ಕಾ ಹೆಚ್ಚಾಗುತ್ತೆ ನಿಮ್ಗೆ ರೇಟು ಮಾರುಗಟ್ಲೆ ತಗೊಳ್ತಾರೆ ಹೆಂಗೆ ಹ್ಞೂ ಹ್ಞೂ ಹಾಂ ಹಾಂ ಹಾಂ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯ್ಗೆ ಮಾರು ನೋಡಿರಿ ಇಲ್ಲ ಭಾಳ ತೊಗೊಂಡ್ರೆ ಮತ್ತು ಕಡ್ಮೆ ಮಾಡ್ತೀವಿ ಅದ್ರಾಗ ಹಾಂ ಕಡಿಮೆ ಮಾಡೋಣ ಮೂವತ್ತೈದು ರೂಪಾಯಿ ಮಾಡೋಣಂತ

ಹ್ಞೂ ಮಾಡ್ತೀವಿ ನೀವು ಅಡ್ರೆಸ್ ಕೊಟ್ರೆ ನಾವು ಅಲ್ಲಿಗೆ ಡೆಲ್ವರ್ ಮಾಡ್ತೀವಿ ಬಟ್ ಏನಂದ್ರೆ ಅದು ಡೆಲ್ವ ಡೆಲ್ವರಿ ಡೆಲಿವರಿ ಚಾರ್ಜ್ ಬೀಳುತ್ತೆ ನಿಮ್ಗೆ ಹಾಂ ಹಾಂ ಅಂದ್ರೆ ಈಗ ನಾವು ಗಾಡಿ ಕೊಟ್ಟು ಕಳಿಸ್ಬೇಕಲ್ಲ ಮತ್ತು ಡೆಲ್ವರಿ ಚಾರ್ಜ್ ಬೀಳುತ್ತೈತಿ ನಿಮ್ಗೆ ಮತ್ತು ಹಾಂ ಹಾಂ ಒಕೆ ಅಡ್ರೆಸ್ ಕೊಟ್ಟು ಹಾಂ ಹಾಂ ಮಾಡಿ ಕೊಡ್ತೀರ ಅದನ್ನೂ ಮಾಡಿ ಕೊಡ್ತಾರೆ ಅದಾದ್ರೆ ನಮ್ಮ ಕಡೆ ಹಾಂ ಅದನ್ನೂ ಮಾಡ್ಕೊಡ್ತಾರೆ ಅದರದ್ದೆಲ್ಲ ಬೇರೆ ಬೇರೆ ಚಾರ್ಜ್ ಆಗುತ್ತೆ ಅದನ್ನ ನೋಡಿ ವಿಚಾರ ಮಾಡಿ ಹೇಳಬೇಕ್ರಿ ಅದು ಹ್ಯಾಂಗ ಏನು ಯಾವ ಟೈಪ್ ಮಾಡ್ಬೇಕು ಅದರ ಮೇಲಿಂದು ಇರುತ್ತೆ ಅುದ ಚಾರ್ಜ್ ಅದೇ ಈಗ ಸಡನ್ನಾಗಿ ಹೇಳೋಕ್ಕಾಗೋದಿಲ್ಲ ನೀವು ಹೇಳಿರಿ ಅದು ಮನೆಗೆ ಬಂದು ನೋಡ್ಕೊಂಡು ಬಂದು ಆಮೇಲೆ ಇದು ಮಾಡೋಕೆ ಬರುತ್ತೆ ಹಾಂ ಹಾಂ ಸರಿ ಸರಿ

ಹಾಂ ಹಾಂ ಹಾಂ ಆಯ್ತು ರೀ ಕಳಿಸಿ ರೀ ಹಾಂ ಮಾಡಿರಿ ಮಾಡಿರಿ ಕಳ್ಸ್ಕೊಡ್ತೀನಿ ನಾನು ಕಳ್ಸಿಕೊಡ್ತೀನಿ ನಿಮ್ಗೆ ಒಳ್ಳೆಯ ರಿಜಿನೇಬಲ್ ರೇಟ್ನಾಗ ಅದು ವ್ಯವಸ್ಥೆ ಮಾಡ್ತೀವಿ ನಾವು ಹಾಂ ಹಾಗೆ ಮಾಡಿರಿ ಜ ಸರಿ ರೀ ಸರಿ